ಮುದುಕ ಅಥವಾ ಮುದುಕಿಯರು ಆಡುವ ಆಟಗಳೆಂದರೆ ಸಿಂಹದ ಆಟಗಳು ಅಂಥೇಳಿ ನಾಲ್ಕು ಕಲ್ಲುಗಳನ್ನಿಟ್ಟು ಆ ಆಟ ಆ ಕಲ್ಲಿನ ಆ ಕಡೆ ಈ ಕಡೆ ಸರಿಸುತ್ತ ಆಟನ್ನು ಆಡ್ತಾರೆ ಹಾಗೆ ಚೌವ್ವ ಆಟ ಅಂಥೇಳಿ ಚೌವ್ವ ಆಟ ಅಂಥೇಳಿ ಆಡ್ತಾರೆ ಆಮೇಲೆ ಆ ಚೌವ್ವ ಆಟದಲ್ಲಿ ನಾಲ್ಕು ಜನ ಆಡಬೋದು ಆ ಚೌವ್ವ ಆಟ ಕೆಳಗಡೆ ಕೂತ್ಕೊಂಡು ಕೆಳಗೆ ಕೂತ್ಕೊಂಡು ನಾಲ್ಕು ಜನ ಆಟ ಆಡ್ತಾರೆ ಅದು ಆಟ ಅದು ಆಟ ಏನಪ್ಪ ಅಂತಂದ್ರೆ ನಾಲ್ಕು ನಾಲ್ಕು ಕಲ್ಲುಗಳಿಟ್ಟು ಆನು ಪ್ರತಿಯೊಬ್ಬರು ಆಟದಲ್ಲಿರುವ ನಾಲ್ಕು ಕಲ್ಲುಗಳು ನಾಲ್ಕು ನಾಲ್ಕು ನಾಲ್ಕು ಅಂದರೆ ನಾಲ್ಕು ಜನ ನಾಲ್ಕು ನಾಲ್ಕು ಕಲ್ಲುಗಳನ್ನಿಟ್ಟು ಆಟ ಆಡ್ತಿರ್ತಾರೆ ಅದು ಆಟ ಆಡ್ಬೇಕಾದ್ರೆ ಒಂದೊಂದೆ ಆಗಿ ಸ ಒಂದೊಂದೆ ಕಂಬ ಕಟ್ಟಿ ಸಾರಿ ಒಂದೊಂದೆ ಬಾಕ್ಸ್ಗಳನ್ನು ದಾಟುತ್ತ ದಾಟುತ್ತ ಅದು ಆ ಥರ ಇರ್ತದೆ ಗೇಮು ಹಂಗಾಗಿ ಒಂದೊಂದೆ ಮನೆ ಒಂದೊಂದೆ ಮನೆ ಸರ್ಸಿ ಸರಿಸಿಯಂತೆ ಆಡ್ತಾರೆ ಅವ್ರು ಬಹುತೇಕವಾಗಿ ಭಾಳಷ್ಟಾಗಿ ಇದನ್ನೇ ಆಡೋದು ಹಂಗಾಗಿ ಮುದುಕ ಮುದುಕಿಗೆ ಇದು ಆಟವೇ ಒಂದು ಅದ್ಭುತವಾದ ಆಟವಾಗಿರ್ತದೆ ಹಂಗಾಗಿ ಇದು ಈಗ ಹೇಳ್ಬೇಕಪ್ಪಾತಂದ್ರೆ ನಾಲ್ಕು ಮಕದಾ ನಾಲ್ಕು ನಾಲ್ಕು ಡೆಬ್ಬೆಗಳನ್ನು ಅಗಿಸಿ ಅದರಲ್ಲಿ ಒಬ್ಬೊಬ್ಬರೇ ಕಲ್ಲು ಎಸಿತಾ ಆಟ ಆಡ್ತಾರೆ ಆಮೇಲೆ ಮತ್ತೆ ರಂಗೋಲಿ ಸಹ ಹಾಕ್ತಾರೆ ರಂಗೋಲಿ ಕಾಂಪಿಟೇಶನ್ ಸಹ ಮಾಡ್ತಾ ಇರ್ತಾರೆ ತದ ನಂತರ ಪ್ರತಿಯೊಬ್ಬರು ಈ ಮುದುಕ ಮುದುಕಿಯರು ಭಾಳಷ್ಟು ಇಚ್ಛೆ ಪಡುವಂಥ ಕಾರ್ಯವೇನಪ್ಪ ಅಂತಂದ್ರೆ ಅವ್ರು ಅವ್ರು ಮಾಡುವ ಕಾರ್ಯವನ್ನೇ ಅವರು ಹೆಚ್ಚಾಗಿ ಇಚ್ಛೆ ಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ಆ ಕೆಲಸಗಳೇನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಯಾ ಕೆಲಸ ಇಷ್ಟವೋ ಅದೇ ಕೆಲಸವೇ ಮಾಡ್ತಾ ಇರ್ತಾರೆ ಆ ಕೆಲಸ ಅಂದರೆ ಉದಾರಣೆಗೆ ಉದಾರಣೆ ಹೇಳ್ಬೇಕಪ್ಪ ಅಂತಂದ್ರೆ ವ್ಯವ್ಸಾಯ ಮಾಡುವ ರೈತ ಏನು ಮಾಡ್ತಾನೆ ರೈತಗೆ ಏನು ಬೇಕು ಅವನು ಅದೇ ಒಂದು ಆಟ ಅಂಥೇಳಿ ಆಟ ಅಂಥೇಳಿ ಮಾಡ್ತಾ ಇರ್ತಾನೆ ಅದು ಆಟ ಇವಾ ಎಕ್ಸಾಮ್ ಉದಾರಣೆ ಹೇಳ್ಬೇಕಪ್ಪ ಅಂದ್ರೆ ಈಗ ಒಂದು ಹೊಲ ಇರುತ್ತೆ ಅದ್ರಾಗೆ ರೈತ ಇರ್ತಾನೆ ಅವನಿಗೆ ಅದೇ ಒಂದು ಆಟ ಆಡ್ದಂಗೆ ಅದನೇ ಒಂದು ಜೀವನ ಪೂರ್ತಿ ಅದರಲ್ಲೇ ವ್ಯವಸಾಯ ಮಾಡ್ಕೋಳ್ತ ಆಟ ಆಡ್ತಾಯಿರ್ತಾನೆ ಅದೆಕೆ ಅವಕ್ಯ ಅವನಿಗೆ ಅದೇ ಒಂದು ವ್ಯವಸಾಯವಾಗಿರುತ್ತೆ ಹಂಗಾಗಿ ಪ್ರತಿಯೊಬ್ಬನೂ ಪ್ರತಿಯೊಬ್ರೂ ಅಂಥೇಳೊಕ್ಕಾಗೋಲ್ಲ ಕಾಮನಾಗೀ ಇವಾಗ ಕೆಲರು ಇರ್ತಾರೆ ಕೆಲವರು ಆಟ ಆಡ್ತಾನೇ ಇರ್ಬೇಕು ಕೂತ್ಕೊಂಡು ಆಮೇಲೆ ಕಲ್ಸರ್ಸಾಟ ಅಂಥೇಳಿ ಬರ್ತವೆ ಕಲ್ಸರ್ಸಾಟವೂ ಆಡ್ತಾರೆ ಆಮೇಲೆ ಅದು ಆಡ್ತಾರೆ ತದನಂತರ ಇದು ರೈತ ಅಂದಮೇಲೆ ಅವ್ವ ಎತ್ತುಗಳ ಜೊತೆ ಆಟ ಆಡೋದು ಆಮೇಲೆ ಅವ್ರು ಅವ್ರಿಗೆ ಏನು ಇಷ್ಟ ಆತ್ತೆ ಅದ್ರ ಜೊತೆಗೆ ಆಟ ಆಡೋದನ್ನೇ ಕಾ ಕರಿತಾರೆ ಹಂಗಾಗಿ ಅವ್ರಿಗೆ ಏನು ಇಷ್ಟವೋ ಅದನ್ನೇ ಆಟ ಆಡ್ತಾಯಿರ್ತಾರೆ ಅವರು ತದ ನಂತರ

ಕಬ್ಬಡಿ ಸಹ ಅವರಿಗೆ ಹೆಚ್ಚಾಗಿರುತ್ತೆ ಕೆಲವರು ಕಬ್ಬಡಿ ಸಹ ಆಡ್ತಾ ಇರ್ತಾರೆ ಕೆಲವೊಬ್ಬರು ಕಬ್ಬಡಿ ಸಹ ಆಡ್ತಾರೆ ಮತ್ತು ಕೆಲವರು ಎತ್ತು ಓಡಿಸೋ ಆಟ ಅಂಥೇಳಿ ಬರುತ್ತೆ ನಮ್ಮ ಹಳ್ಳಿ ಊರು ಕಡೆ ಆ ಎತ್ತು ಓಡ್ಸಾಟ ಸಹ ಆಡ್ತಾರೆ ಆಮೇಲೆ ಕೆಲವೊಬ್ಬರು ಅವ್ರಿಗೆ ಏನು ಇಷ್ಟವೋ ಅದನೆಲ್ಲ ಆಡ್ತಾಯಿರ್ತಾರೆ ಆಮೇಲೆ ಕೆಲವ್ರು ಹೇಳ್ಬೇಕಪ್ಪ ಅಂದ್ರೆ ರೈತ್ರಾಗಿ ಆ ಉಳುಮೆ ಮಾಡೋದು ಆಮೇಲೆ ಆ ಕೆಲಸ ಈ ಕೆಲಸ ನೀರು ಬಿಡೋದು ಅವ್ರ ಕಾರ್ಯ ಏನಿರುತ್ತೆಲ್ಲ ಆ ಕಾರ್ಯದಲ್ಲೇ ಅವರು ಅವರು ಒಂದು ಇದನ್ನು ಕೇಳ್ತಿರ್ತಾರೆ ಅವರು ಅವ್ರ ಕಾರ್ಯ ಏನಿರುತ್ತೆಲ್ಲ ಅವು ಅವ್ರ ಕಾರ್ಯವನ್ನೇ ಆಟವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಆಟ ಆಡ್ತಾಯಿರ್ತಾರೆ ಅದು ಆಟಗಳಿಂದ ಅವರಿಗೆ ಸಮಾಧಾನವಕವ ಸಮಾಧಾನಕವಾಗಿ ಕಂಡು ಬರುವಂಥ ಆಟಗಳು ಅಂತಂದ್ರೆ ಅವರಿಗೆ ಅವ್ರು ಮಾಡುವ ಕಾರ್ಯವೇ ಅವರಿಗೆ ಸಮಾಧಾನಕವಾಗಿ ಕಂಡು ಬರ್ತದೆ ಅದ್ರಿಂದಾಗಿ ನಾವೆಲ್ಲ ನೋಡ್ಬೇಕಾದ್ರೆ ಅವ್ರಿಗೆ ಅವ್ರಿಗೆ ಇಚ್ಛೆ ಪಟ್ಟಂಥ ಆಟಗಳನ್ನೇ ಅವ್ರು ಆಟ ಆಡಿರ್ತಾರೆ ಹಂಗಾಗಿ ಉದಾಹರಣೆಗೆ ಆಗಲೇ ಹೇಳಿದಂತೆ ಹಾವಿನ ಆಟ ಅಂಥೇಳಿ ಸರಸಾಟ ಕಲ್ಲು ಸರಸಾಟ ಎಲ್ಲ ಥರದ ಆಟಗಳನ್ನು ಆಡ್ತಾರೆ ಹಂಗೆ ಕೆಲವೊಬ್ರು ಕಬ್ಬಡಿ ಸಹ ಆಡ್ತಾರೆ ಅಂಥೇಳಿದ್ವಿ ಅವ್ರಿಗೆ ಇಷ್ಟು ಅವ್ರಿಗೆ ಇಷ್ಟ ಬಂದಂಥ ಆಟಗಳನ್ನು ಸಹ ಆಡ್ತಾ ಇರ್ತಾರೆ ಅವರು ಅವ್ರಿಗೆ ಏನು ಇಷ್ಟವೋ ಅದು ಆ ಕೆಲಸ ಅಥವಾ ಆ ಕಾರ್ಯವೇ ಮಾಡ್ತಲೇ ಇರ್ತಾರೆ ಅವರು ಅದಕ್ಕೆ ಅವ್ರು ಹಿರಿಯರಾಗಿ ಒಂದು ಯಾವ್ದಾರು ಕಾರ್ಯ ಮಾಡ್ಬೇಕು ಅಂಥೇಳಿ ಅವ್ರಿಗೆಲ್ಲ ಗೊತ್ತಿರುತ್ತೆ ತನ್ನ ಮಾತು ಅದಕ್ಕೆ ತಾನೇ ಅವ್ರನೆಲ್ಲ ಹಿರಿಯರು ಅಂತ ಕರೆಯೋದು ಅದೇ ಅವ್ರಿಗೆ ಏನು ಇಷ್ಟವೋ ಅವ್ರಿಗೆ ಅದು ಮಾಡ್ತಲೇ ಇರ್ತಾರವ್ರು